ನಾನು ಮಾಡುವ ಅಡುಗೆಯನ್ನು ಇತರರು ಇಷ್ಟಪಟ್ಟರೆ ನಾನು ಅವರಿಗೆ ಅವರು ನನಗೆ ಕೇಳಿದರೆ ಅದರ ಪಾಕವಿಧಾನವನ್ನು ನಾನು ಅವರಿಗೆ ಬಿಡಿ ಬಿಡಿಯಾಗಿ ವಿವರಿಸಿಕೊಂಡು ಹೇಳುತ್ತೇನೆ ಆದರೆ ನಾನು ಮಾಡುವ ಪ್ರತಿಯೊಂದು ಅಡುಗೆಯೂ ತುಂಬಾ ಚೆನ್ನಾಗಿರುತ್ತದೆ ಎಂದು ಹೇಳಿ ಸವಿದವರು ಹೇಳುತ್ತಾರೆ ಮತ್ತು ಕೇಳಿಕೊಂಡು ಹೋಗುತ್ತಾರೆ ಈ ಪದಾರ್ಥವನ್ನು ನೀನು ಹೇಗೆ ಮಾಡಿದೆ ಅದಕ್ಕೆ ಯಾವ ಸಾಮಾನುಗಳನ್ನು ಹಾಕಿದೆ ಎಷ್ಟರ ಮಟ್ಟಿಗೆ ಹಾಕಿದೆ ಎಂದು ಕೇಳುತ್ತಾರೆ ಆಗ ನಾನು ಅವರಿಗೆ ವಿವರಿಸಿಯೂ ಹೇಳುವುದುಂಟು ಕೆಲವೊಮ್ಮೆ ನಾನು ಪಲಾವೆಲ್ಲ ತುಂಬಾ ಚೆನ್ನಾಗಿ ಮಾಡುತ್ತೇನೆ ಆಗ ನನಗೆ ನನ್ನ ಆಗ ನಾನು ಪಲಾವೆಲ್ಲ ಇಂಥವುಗಳನ್ನೆಲ್ಲ ಅಡುಗೆಯನ್ನೆಲ್ಲ ಮಾಡಿದಾಗ ನನ್ನ ಸ್ನೇಹಿತರನ್ನೆಲ್ಲ ಊಟ ಮನೆಗೆ ಊಟಕ್ಕೆ ಕರೆಯುತ್ತೇನೆ ಆಗ ಅವರು ಈ ಅಡುಗೆಯನ್ನು ನೀನು ಹೇಗೆ ಮಾಡಿದೆ ಎಂದು ಕೇಳುತ್ತಾರೆ ಆಗ ನಾನು ಪ್ರತಿಯೊಂದು ಅಕ್ಕಿ ಹಾಕುವುದರಿಂದ ಹಿಡಿದು ಈರುಳ್ಳಿ ಹುರಿಯುವುದರಿಂದ ಹಿಡಿದು ಪ್ರತಿಯೊಂದನ್ನು ಒಂದೊಂದು ಒಂದರ ನಂತರ ಒಂದು ಹೇಗೆ ಹೆ ಮತ್ತು ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು ಯಾವ ಯಾವ ಸಾಮಗ್ರಿಗಳನ್ನು ಎಷ್ಟೆಷ್ಟು ಪ್ರಮಾಣದಲ್ಲಿ ಹಾಕಬೇಕು ಮತ್ತು ನೀರನ್ನು ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು ಬೆಂಕಿಯ ಉರಿಯನ್ನು ಎಷ್ಟು ಪ್ರಮಾಣದಲ್ಲಿ ಹುರಿಯಲು ಇಡಬೇಕು ಅದನ್ನೆಲ್ಲ ನಾನು ಪ್ರತಿಯೊಂದು ಅಡಿಗೆಯಲ್ಲೂ ನಾನು ಯಾರೇ ಕೇಳಿದರೂ ಹೇಳುತ್ತೇನೆ ನನಗೆ ಚಿಕ್ಕ ಮಕ್ಕಳೂ ಬಂದು ಕೇಳುತ್ತಾರೆ ಅಥವಾ ದೊಡ್ಡವರೂ ಕೇಳಿದಾಗಲೂ ಅವರಿಗೆ ನಾನು ನಾನು ಸಮಾಧಾನದಿಂದ ಪ್ರತಿಯೊಂದು ಅಡುಗೆಯಲ್ಲಿ ಎಷ್ಟೆಷ್ಟು ಪ್ರಮಾಣದಲ್ಲಿ ಎಷ್ಟೆಷ್ಟು ಸಾಮಾನುಗಳನ್ನು ಹಾಕಬೇಕು ತರಕಾರಿಗಳನ್ನು ಹಾಕಬೇಕು ಮತ್ತು ಹೇಗೆ ಅದನ್ನು ಕತ್ತರಿಸಬೇಕು ಎಷ್ಟು ಪ್ರಮಾಣದಲ್ಲಿ ಅದರ ಕಟ್ ತರಕಾರಿಗಳನ್ನು ತುಂಡು ಮಾಡಬೇಕು ಅದನ್ನೆಲ್ಲ ನಾನು ಬಿಡಿ ಬಿಡಿಯಾಗಿ ಅವರಿಗೆ ವಿವರಿಸಿಕೊಂಡು ಖುಷಿಯಿಂದಲೇ ಹೇಳುತ್ತೇನೆ ಮತ್ತು ನಾನು ಹೇಳಿದ ಪ್ರಮಾಣದಲ್ಲಿ ಅವರು ಖುಷಿಯಿಂದು ಕೇಳಿ ಅವರೂ ತಯಾರಿಸಿ ಅದು ಹೀಗಾಗಿತ್ತು ಎಂದು ಅವರು ಹೇಳುತ್ತಾರೆ ಅದು ನನಗೆ ತುಂಬಾ ಖುಷಿಯಾಗುತ್ತದೆ ನಾನು ಪ್ರತಿಯೊಂದು ಅಡುಗೆಯನ್ನು ತಯಾರಿಸಿದಾಗ ಅದನ್ನು ಯಾರಾದರು ಇಷ್ಟಪಟ್ಟರೆ ನನಗೆ ತುಂಬಾ ಸಂತೋಷವಾಗುತ್ತೆ ಅವರು ಇಷ್ಟಪಡುತ್ತಾರೆ ಮತ್ತು ಸಂತೋಷದಿಂದ ಅವರು ಇದ ಇದನ್ನು ಹೇಗೆ ಮಾಡಿದೆ ಯಾವ ರೀತಿಯಾಗಿ ಮಾಡಿದೆ ಎಂದು ಕೇಳಿದಾಗಲೂ ನನಗೆ ತುಂಬಾ ಸಂತೋಷವಾಗತ್ತೆ ಅದನ್ನು ನಾನು ವಿ ತುಂಬಾ ವಿವರಣೆಯುಕ್ತವಾಗಿ ತುಂಬ ಸಂತೋಷದಿಂದ ಅವರಿಗೆ ವಿವರಿಸುತ್ತೇನೆ ನನಗೆ ಅವರು ಕೇಳಿದಾಗಲೂ ತುಂಬಾ ಸಂತೋಷವಾಗತ್ತೆ ಮತ್ತು ಅವರು ಅದನ್ನು ಮಾಡಿ ಅದು ಹೀಗೆ ಆಯಿತು ನಮಗೆ ನಮ್ಮ ಮನೆಯಲ್ಲಿ ಎಲ್ಲರಿಗೂ ತುಂಬಾ ಇಷ್ಟ ಆಯಿತು ಎಂದು ಹೇಳುತ್ತಾರೆ ಆಗಲೂ ನನಗೆ ತುಂಬಾ ಸಂತೋಷವಾಗುತ್ತೆ ಈಗಲೂ ಸಹ ಕೆಲವರು ನನಗೆ ನಾನು ಯಾವುದಾದರು ಅಡುಗೆ ಅವರಿಗೆ ಬರದಿದ್ದಾಗ ಅವರು ನನಗೆ ಕೇಳುತ್ತಾರೆ ಆಗ ನಾನು ಆ ಪಾಕದ ವಿಧಾನವನ್ನು ಅವರಿಗೆ ವಿವರವಾಗಿ ವಿವರಿಸುತ್ತೇನೆ ತುಂಬಾ ಖುಷಿಯಿಂದ ಅವು ಅದಕ್ಕೆ ನನಗೆ ಯಾವುದೇ ಅಡುಗೆಯನ್ನು ಮಾಡಿದರು ವ ಪಾಕವಿಧಾನವನ್ನು ಅವರಿಗೆ ತುಂಬಾ ಖುಷಿಯಿಂದ ವಿವರಣೆಯಾಗಿ ತುದಿಯಿಂದ ಬುಡದ ತನಕ ನಾನು ಅವರಿಗೆ ವಿವರಿಸಿ ಹೇಳಲು ಇಷ್ಟಪಡುತ್ತೇನೆ